ನಮ್ಮ ಬೈಕಿನಲ್ಲಿ ನಾವು ಪ್ರಯಾಣ ಮಾಡುವಾಗ ನಾವು ಬೈಕ್ನ ರೈಡ್ ಮಾಡೋಕೆ ಮುಂಚೆ ಅದರಲ್ಲಿ ಇನ್ಸುರೆನ್ಸ್ ಮತ್ತೆ ಎಮೊಶಿಯನ್ ಮತ್ತೆ ಲೇಸೆನ್ಸ್ ಮತ್ತೆ ಗಾಡಿ ಗಾಡಿ ಆರ್ ಸಿ ಕಾರ್ಡ್ ಎಲ್ಲವನ್ನೂ ನಾವು ಪಶ್ಟು ಚೆಕ್ ಮಾಡಿಕೊಳ್ಳುತ್ತೇವೆ ಆಮೇಲೆ ಗಾಡಿ ಹತ್ತಿರ ಹೋಗಿ ನಾವು ಬ್ರೇಕ್ ಇದೆಯಾ ಕ್ಲಚ್ಚು ಪೆಟ್ರೋಲ್ ಮತ್ತೆ ಇಂಡಿಕೇಟರ್ ಎಲ್ಲವೂ ಚೆನ್ನಾಗಿ ಹಾಂ ವರ್ಕ್ ಆಗುತ್ತಾ ಅಂತ ನಾವು ಚೆಕ್ ಮಾಡಿಕೊಳ್ಳುತ್ತೇವೆ ಮತ್ತೆ ನಾವು ಗಾಡಿ ತೆಗೆದುಕೊಂಡು ಹೋಗುವಾಗ ನಮಗೆ ಏನಾದ್ರೂ ತೊಂದರೆ ಆಗದೆ ಇರೋ ಥರ ನಾವು ನೋಡಿಕೊಳ್ಳುತ್ತೇವೆ ಮತ್ತೆ ಗಾಡಿಯಲ್ಲಿ ಹೋಗುವಾಗ ನಾವು ಎಲ್ಮೇಟ್ ಶೂ ಎಲ್ಲ ಹಾಕಿಕೊಂಡು ನಾವು ಗಾಡಿಯನ್ನು ಓಡಿಸುತ್ತೇವೆ ಗಾಡಿ ಓಡಿಸುವಾಗ ಅಕ್ಕ ಪಕ್ಕದಲ್ಲಿ ಬರುವವರು ರ್ಯಾಶ್ ಆಗಿ ಬರುತ್ತಾರೆ ಆಗ ನಾವು ನಮ್ಮ ಎಚ್ಚರಿಕೆಯಿಂದ ನಾವು ಗಾಡಿ ಓಡಿಸಲೆಬೇಕು ಮತ್ತೆ ನಾವು ಗಾಡಿ ಓಡಿಸುವಾಗ ನಮ್ಮ ಗಮನವೆಲ್ಲ ಗಾಡಿಯ ಗಾಡಿಯ ಮೇಲೆ ಮತ್ತೆ ಅಕ್ಕ ಪಕ್ಕದ ಮೇಲೆ ಮತ್ತೆ ಮುಂದೆ ಮುಂದುಗಡೆ ಹಿಂದುಗಡೆ ಎಲ್ಲ ನಾವು ಗಮನವ ಇಟ್ಟು ಗಾಡಿ ಓಡಿಸಬೇಕು ಮತ್ತೆ ಸಡನ್ನಾಗಿ ಏನಾದ್ರೂ ಬ್ರೇಕ್ ಹಿಡಿದಿಲ್ಲ ಅಂದಾಗ ನಮ್ಮ ಎಚ್ಚರಿಕೆಯಿಂದ ನಾವು ಗಾಡಿಯನ್ನು ನಿಲ್ಲಿಸಬೇಕು ಅದು ನಮ್ಮ ಜವಾಬ್ದಾರಿ ಮತ್ತು ಗಾಡಿ ಗಾಡಿಯಲ್ಲಿ ನಾವು ನಮ್ಮ ಗಾಡಿಯಲ್ಲಿ ಗಾಳಿ ಇದೆಯಾ ಅದನ್ನು ನಾವು ಮುಂಚೆಯೇ ನಾವು ನೋಡ್ಕೊಳ್ಳಬೇಕು ಮತ್ತೆ ಗಾಡಿ ಎಲ್ಲ ಎಲ್ಲ ವಿಚಾರದಲ್ಲೂ ಗಾಡಿ ಕರೆಕ್ಟಾಗಿದೆಯಾ ಅದನ್ನು ನಾವು ಚೆಕ್ ಮಾಡಿಕೊಂಡು ಗಾಡಿಯನ್ನು ನಾವು ಓಡಿಸಬೇಕು ನಮಗೆ ಅಪಘಾತವಾಗದೇ ಇರೋ ಥರ ನಾವು ಗಾಡಿ ಓಡಿಸಬೇಕು ಮತ್ತೆ ಅದಕ್ಕೂ ಮುಂಚೆ ನಾವು ನಮ್ಮ ಸೇಫ್ಟಿ ಬಗ್ಗೆ ನಾವು ನೋಡ್ಕೊ ನೋಡಿ ನೋಡಿಕೊಳ್ಳಬೇಕು ನಾವು ಎಲ್ಮೇಟ್ ಹಾಕ್ಬೇಕು ಮತ್ತೆ ಗ್ಲೌಸ್ ಹಾಕಿ ಶೂಸ್ ಹಾಕಿ ನಾವು ಗಾಡಿ ಓಡಿಸಬೇಕು ನಮ್ಮ ಹಿಂಬದಿಯಲ್ಲಿ ಕುಳಿತುಕೊಳ್ಳುವವರಿಗೆ ನಾವು ಎಲ್ಮೇಟ್ ಹಾಕಿಸಿ ಅವರನ್ನು ನಾವು ಕುಳ್ ಕುಳ್ ಕುಳ್ಳಿಸಿಕೊಳ್ಳಬೇಕು ಎಲ್ಮೇಟ್ ಇಲ್ಲದೇ ಇದ್ದರೆ ಅವರನ್ನು ನಾವು ಹತ್ತಿಸಬಾರದು ಗಾಡಿಯಲ್ಲಿ ನಮ್ಮ ಜವಾಬ್ದಾರಿ ನಾವು ನೋಡಿಕೊಳ್ಳಬೇಕು ಯಾರೋ ಡ್ರಾಪ್ ಕೇಳಿದ್ದಾರೆ ಅಂದ್ಬಿಟ್ಟು ನಾವು ಹಿಂದೆ ಹತ್ತಿ ಕುಳ್ಳಿರಿಸಿಕೊಂಡರೆ ಮತ್ತೆ ತೊಂದರೆ ಆದರೆ ನಮಗೆ ತೊಂದರೆ ಅದಕ್ಕೆ ಎಲ್ಮೇಟ್ ಇದ್ದರೆ ಮಾತ್ರ ನಾವು ಗಾಡಿಯಲ್ಲಿ ಅವರನ್ನು ಕುಳ್ಳಿರಿಸಿಕೊಳ್ಳುತ್ತೇವೆ